ಹಲೋ ಸರ್ ಆಂ ಸರ್ ನಾನು ಮಂಜುನಾಥ್ ಅಂತ ಅದು ನಿಮ್ಮ ಹತ್ರ ಒಂದು ವಾರ ಮುಂಚೆ ಬಂದಿದ್ದೆ ಜ್ವರ ಬಂದಿತ್ತು ಅಂತ ಆಂ ಸೊ ನೀವು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರಿ ಅದು ಒಂದು ಟೂ ಡೇಸ್ ಕಮ್ಮಿ ಆಯಿತು ಸರ್ ಮತ್ತೀಗ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಸೊ ಒಂದೆರಡು ಮೂರು ದಿವಸ ಆಂ ಜ್ವರ ಜಾಸ್ತಿ ಆಗಿದೆ ಹಾಂ ಸರ್ ಆಂ ಸರ್ ಒಂದೆರಡು ಮೂರು ದಿವಸದಿಂದ ಸ್ವಲ್ಪ ಹೊರಗಡೆ ಅಡ್ಡಾಡ್ತಿದ್ದೆ ಅದು ಸ್ವಲ್ಪ ಇನ್ನು ಜಾಸ್ತಿ ಆಗಿಬಿಟ್ಟಿದೆ ಹ್ಞೂ

ಹಾಂ ಅದೇ ಸರ್ ಅದೇ

ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರಿ ಸರ್

ಹಾಂ ಸರಿ ಸರ್ ಹಾಗೆ ಮಾಡ್ತೀನಿ ಹಾಂ ಅದೇ ಸರ್ ರೆಸ್ಟ್ ಮಾಡಬೇಕಿತ್ತು ಸ್ವಲ್ಪ ಕೆಲಸ ಬಂದ್ಬಿಡ್ತು ಸ್ವಲ್ಪ ಹೊರಗಡೆ ಅಡ್ಡಾಡಿ ಮತ್ತೆ ಅದು ಇನ್ನು ಜಾಸ್ತಿ ಆದಂಗಾಗಿದೆ

ಹಾಂ ಸರ್

ಹಾಂ ಅದೇ ಸರ್ ಮತ್ತದು ಹೊರಗಡೆ ಹೋದ್ನಾ ಕಂಟಿನ್ಯೂ ಮಾಡಕ್ಕಾಗ್ಲಿಲ್ಲ ಈಗದೇ ಈಗದೇ ಸೇಮ್ ಮಾತ್ರೆಗಳ್ನೆ ತೊಗೊಳ್ಲಾ ಸರ್

ಹಾಂ ಸರ್ ಹಾಂ ಸರ್ ಹಾಂ ಹಾಂ ಸರ್ ಹಾಂ ಅದೇ ಸರ್ ಅದೇ ಅದೇ ಹಾಂ ಸರ್ ಹಾಂ ಸರಿ ಸರ್ ಹಾಂ ಸರಿ ಸರ್ ಹಾಗೆ ಮಾಡ್ತೀನಿ ಅದೇ ನೀವು ಮುಂಚೆ ಕೊಟ್ಟಿದ್ರಲ್ಲಾ ಟಾಬ್ಲೆಟ್ಸು ಅ ಅದನ್ನೇ ತೊಗೊಳ್ಲಾ ಇಲ್ಲಾ ಬೇರೆ ಯಾವುದಾದ್ರೂ ಸಜೆಸ್ಟ್ ಮಾಡ್ತೀರಾ ಸರಿ ಸರಿ ಸರ್ ಆಯಿತು ಹಾಂ ಸರಿ ಸರ್ ಆಯಿತು ಅದೇ ನಾಳೆ ಸಂಜೆವರೆಗೂ ನೋಡ್ತೀನಿ ಸರ್ ಕಮ್ಮಿ ಆಗ್ಲಿಲ್ಲ ಅಂದರೆ ನಿಮಗೆ ಫೋನ್ ಮಾಡ್ಕೊಂಡು ಆಂ ಓಕೆ ಸರ್ ಸರಿ ಸರ್ ಥ್ಯಾಂಕ್ ಯು ಸರ್ ಓಕೆ